ಹಾಂ ಹೌದು ಶಿಖರ ನಮ್ಮ ಕಡೆಗೆ ಐಟಮ್ಸ ಇರೋದು ಚಿಕನ್ ಮಸಾಲ ಚಿಕನ್ ಮಟನ್ ಮಸಾಲ ಚಿಕನ್ ಬಿರಾನಿ ಮತ್ತೆ ಎಗ್ ಬಿರಾನಿ ಎಗ್ ಕರಿ ಚಿಕನ್ ಕರಿ ಬಾಯ್ಲ್ಡ ಎಗ್ಗ ಹಾಂ ಹಾಂ ಚಿಕನ್ ಬಿರಾನಿ ಒಂದು ಪ್ಲೇಟಿಗೆ ಟು ಹಂಡ್ರೆಡ್ ಹ್ಞೂ ಚಿಕನ್ ಚಿಕನ್ ಬಿರಾನಿ ಹೇಳಿದ್ದು ನಿಮ್ಗೆ ಎಗ್ ಮಟನ್ ಕರಿ ಹಂಡ್ರೆಡ್

ಹಾಂ ಹೌದು ಯಾವಾಗ ತರ್ಸ ಬೇಕು ಸರ ಹಾಂ ಹಾಂ ಒಂದ್ ಇನ್ನೊಂದ ಒಂದು ಅರ್ಧ ಗಂಟೆ ಒಳಗೆ ಕಳ್ಸಿ ಕೊಡ್ತಿನಿ ರೀ ಹಾಂ ತಮ್ದು ಅಡ್ರಸ್ ಮ ಇದು ಕೊಡ್ರೀ ಕಳ್ಸಿ ಕೊಡ್ತಿವಿ ಅಲ್ಲೇ ಹ್ಞೂ ಓಕೆ ಹಾಂ ಅವ್ರ ನಮ್ಮ ಇವ್ರ ಹತ್ತಿರ ಕಳ್ಸಿ ಕೊಡ್ತೀನಿ ಮ ಅವ್ರ ನಮ್ಮ ಮಾಗಿ ಹತ್ತಿರ ಬಿಲ್ಲನ್ನು ಕೊಟ್ಟು ಕಳಿಸಿರ್ತೀವಿ ಹಾಂ ಆಯಿತು ನೋಡಿ ಮಾ ನೋಡಿ ಹಾಕ್ತಿನಿ ತಗೋಳ್ರಿ ಓಕೆ ಓಕೆ ಹ್ಞೂ